ನಾನು ನೀರಿ ಸೊ ನೀರಿನ ಬಗ್ಗೆ ಮಾತನಾಡುತ್ತೇನೆ ನೀರು ಯಾವುದಕ್ಕೆ ಉಪಯೋಗ ಇದೆ ಎಂದು ಉಪಯೋಗ ಇದೆ ಇಲ್ಲ ಎಂದು ಹೇಳ್ತೇನೆ ನೀರು ಒಬ್ಬ ಮನುಷ್ಯನಿಗೆ ತುಂಬ ಮುಖ್ಯ ಏಕೆಂದರೆ ನೀರು ನೀರಿಲ್ಲ ಅಂದರೆ ಇರೋದಿಲ್ಲ ಅದಕ್ಕೆ ನಾವು ನಮ್ಮ ಊರಲ್ಲಿ ಬಾವಿಯಿಂದ ನೀರು ತರುತ್ತೇವೆ ಮತ್ತು ಪಂಚಾಯ್ತಿಂದ ನೀರು ಬಿಡುತ್ತಾರೆ ಹಳ್ಳದಿಂದ ನೀರು ತರುತ್ತೇವೆ ಬಾವಿಯಿಂದ ತುಂಬ ಆಳವಾಗಿದೆ ಬಾವಿ ಇಂದ ನೀರು ತರಬೇಕಾದರೆ ಒಂದು ಹಗ್ಗ ಕಟ್ಟಿ ಎಳೆದುಕೊಂಡು ಬರ್ತೇವೆ ಆವಾಗ ನೀರು ತರಬೇಕಾದ್ರೆ ಅದರಲ್ಲಿ ಕ ಹೊಲಸು ಅದರ ಕೆಸರುಗಳು ಬೀಳುತ್ತವೆ ಕಡ್ಡಿ ಏನೋ ಗಾಳಿಯಿಂದ ಬಂದಂತ ಧೂಳು ಬೀಳುತ್ತದೆ ಅದಕ್ಕೆ ನಾವು ಮನೆಗೆ ಹೋಗಿ ಆಗ ಒಂದು ಪಾತ್ರೆಗೆ ಬಿಳಿ ಅರ್ವೆಯನ್ನು ಕಟ್ಟಿ ಸೋಸುತ್ತೇವೆ ಸೋಸಿ ಅದನ್ನು ಸ್ವಚ್ಛವಾಗಿಟ್ಟುಕೊಳ್ಳುತ್ತೇವೆ ನೀರನ್ನು ಮತ್ತು ಅದು ಅದು ಮತ್ತೆ ಪಂಚಾಯ್ತಿಂದ ನೀರು ಬಿಡುತ್ತಾರೆ ಪಂಚಾಯ್ತಿಂದ ನೀರು ಬಿಡುತ್ತಾರೆ ಪಂಚಾಯ್ತಿಂದ ಬಿಡುವ ನೀರು ಸ್ವಲ್ಪ ಯಾವಾಗಾದರು ಸ್ವಲ್ಪ ಏನಾದ್ರು ಕೆಸರಿತ್ತಪ್ಪ ಅಂದರೆ ಅದನ್ನ ಅದನ್ನು ಕೂಡ ಸ್ವಚ್ಛವಾಗಿಟ್ಟುಕೊಳ್ಳುತ್ತೇವೆ ಮತ್ತು ಅದನ್ನು ಕೂಡ ಸ್ವಚ್ಛವಾಗಿಟ್ಟುಕೊಳ್ಳುತ್ತೆ ಮತ್ತೆ ಹಳ್ಳದಿಂದ ನೀರು ತರ್ತೀವಿ ಹೊರ್ತಿಯನ್ನು ತೋಡಿ ನೀರು ತರುತ್ತೇವೆ ಯಾಕೆಂದ್ರೆ ಹಳ್ಳದಲ್ಲಿ ಹಳ್ಳದಿಂದ ನೀರು ತರುವ ನೀರು ತುಂಬಾ ಸಿಹಿಯಾಗಿರುತ್ತದೆ ಮತ್ತು ಭೂಮಿಯಿಂದ ಬರುತ್ತದೆ ಆ ನೀರು ತರುತ್ತೇವೆ ಅದನ್ನು ತಂದ ಮೇಲೆ ಮನೆಗೆ ತಂದ ಮೇಲೆ ಅದನ್ನು ಕೂಡ ಬಿಳಿ ಬಟ್ಟೆಯನ್ನು ಕಟ್ಟಿ ಸೋಸುತ್ತೇವೆ ಬಾವಿ ತುಂಬ ಸುಮಾರು ವರ್ಷಗಳಿಂದ ಇದೆ ನಮ್ಮೂರಲ್ಲಿ ವರ್ಷಾನುಗ ವರ್ಷಗಟ ವರ್ಷಗಟ್ಟಲೆ ಇದೆ ವರ್ಷದಿಂದ ಇದೆ

ಹೊಯ್ ಮತ್ತೆ ನೀರು ಮನುಷ್ಯನಿಗೆ ತುಂಬ ಮುಖ್ಯ ಏಕೆಂದರೆ ಮನುಷ್ಯನಿಗಷ್ಟೆಯಲ್ಲ ಮನುಷ್ಯ ಅದು ಪ್ರಾಣಿ ಪಕ್ಷಿ ಮತ್ತೆ ದನ ಕರುಗಳು ಹಸುಗಳು ಎಲ್ಲದಕ್ಕು ತುಂಬ ಉಪಯೋಗ ನೀರನ್ನು ನಾವು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕೆಂದ್ರೆ ಅದರಲ್ಲಿ ಸ್ವಲ್ಪ ತುಳಸಿಯನ್ನು ಹಾಕಿ ಸ್ವಚ್ಛವಾಗಿಟ್ಟುಕೊಳ್ಳುತ್ತೇವೆ ಏಕೆಂದರೆ ನೀರು ಏನು ಆಗಿರೋದಿಲ್ಲ ದೇಹಕ್ಕೆ ತುಂಬ ಒಳ್ಳೆಯದು ಮತ್ತೆ ನೀರು ಬೇಸಿಗೆ ಕಾಲದಲ್ಲಿ ತುಂಬ ಬೇಕಾಗುತ್ತದೆ ಏಕೆಂದರೆ ಬೇಸಿಗೆಯಲ್ಲಿ ಊಟಕ್ಕಿಂತ ಜಾಸ್ತಿ ನೀರು ಸೇವಿಸ್ತೀವಿ ಅದಕ್ಕೆ ಸೇವೆ ಜಾಸ್ತಿ ಸೇವೆನೆ ಅಂದರೆ ನೀರನ್ನು ಜಾಸ್ತಿ ಇಟ್ಟುಕೊಳ್ಳುತ್ತೇವೆ ಅದಕ್ಕೆ ನಾವು ತುಂಬ ಸ್ವಚ್ಛತೆಯಿಂದ ಇಟ್ಟುಕೊಳ್ಳುತ್ತೇವೆ ಏಕೆಂದರೆ ತುಂಬ ದಿನದಿಂದ ಮೂರು ನಾಲ್ಕು ಹಿಂದೆ ಮೂರು ನಾಲ್ಕು ದಿನ ಅಥವಾ ಐದು ಆರು ದಿನ ಒಮ್ಮೊಮ್ಮೆ ನೀರೇ ಬರೋದಿಲ್ಲ ಏಕೆಂದರೆ ಬೇಸಿಗೆಯಲ್ಲಿ ಕರೆಂಟ್ ಅಷ್ಟು ಕರೆಕ್ಟಾಗಿ ಇರೋದಿಲ್ಲ ಅದಕ್ಕೆ ನಾವು ಬೇಸಿಗೆ ನೀರನ್ನು ಜಾಸ್ತಿ ಶೇಖರಣೆ ಮಾಡಿಟ್ಟುಕೊಳ್ಳುತ್ತೇವೆ ಶೇಖರಣೆ ಹೇಗಪ್ಪ ಮಾಡಿಟ್ಕೊಳ್ಳದು ಅಂದರೆ ಸ್ವಚ್ಛವಾದ ಕೊಡ ಪಾತ್ರೆ ಗುಂಡೆ ಈ ಥರದ್ದೆಲ್ಲ ಈ ಥರದಾಗೆಲ್ಲ ತುಂಬಿಟ್ಟುಕೊಂಡು ಅದರಲ್ಲಿ ಸ್ವಲ್ಪ ಅದಕ್ಕೆ ಚೆನ್ನಾಗಿರೋ ಬಟ್ಟೆ ಅಥವಾ ಸ್ವಚ್ಛ ಶುದ್ಧವಾಗಿರೊ ಬಟ್ಟೆಯನ್ನು ಕಟ್ಟಿ ಕಟ್ಟಿ ಇಡುತ್ತೇವೆ ಅದು ಏನೆ ಏನೆ ಆಗ್ಬಾರ್ದು ಏನು ಯಾವ್ದೇ ರೀತಿ ಕಸ ಕಡ್ಡಿಗಳು ಏನು ಬಿಳ್ಬಾರ್ದು ಎಂದು ಹಾಕಿರುತ್ತೇವೆ ಕಟ್ಟಿರುತ್ತೇವೆ ಮತ್ತು ಹಸು ಕರುಗಳಿಗೆ ಬೇಸಿಗೆಯಲ್ಲಿ ಬೇಕಾಗುತ್ತದೆ ಹಸು ಕರುಗಳಿಗೆ ಮತ್ತೆ ನೀರು ಹಸು ಕರುಗಳಿಗೆ ಬೇಕು ಮತ್ತೆ ನಾವು ನೀರನ್ನು ಮನೆಯಲ್ಲಿ ಎಲ್ಲದಕ್ಕು ಉಪಯೋಗ ಮಾಡತ್ತೆ ಮನೆಯಲ್ಲಿ ಅಂತ ಅಷ್ಟೇ ಅಲ್ಲ ಎಲ್ಲದ್ರಲ್ಲಿ ಮನೆಯಲ್ಲಿ ಅಡುಗೆ ಮಾಡಲಿಕ್ಕೆ ಅಡುಗೆ ಮಾಡೋದಕ್ಕೆ ಪಾತ್ರೆ ತೊಳೆಯೋಕೆ ಬಟ್ಟೆ ಒಗೆಯೋಕೆ ಶೌಚಾಲಯಕ್ಕೆ ಜಳಕ ಮಾಡೋದಕ್ಕೆ ಎಲ್ಲದಕ್ಕು ಮತ್ತೆ ಮನೆಯಲ್ಲಿ ಬಾಂಡೆ ಒರ್ಸ್ಬೇಕಾದ್ರೆ ಉಪಯೋಗ ಮಾಡುತ್ತೇವೆ ಎಲ್ಲದಕ್ಕು ನೀರು ಬೇಕು ನೀರು ತುಂಬಾ ಮುಖ್ಯ ನೀರು ನಾವೆಷ್ಟು ಶುದ್ಧವಾಗಿಟ್ಟುಕೊಳ್ಳುತ್ತೇವೆ ಅಷ್ಟು ನಮ್ಮ ಆರೋಗ್ಯ ಶುದ್ಧವಾಗಿರುತ್ತದೆ ನೀರಲ್ಲಿ ಸ್ವಲ್ಪ ಏನಾದರು ಮಿಸ್ಟೇಕ್ ಆದರು ಕೂಡ ಮನುಷ್ಯನಿಗೆ ಅನಾರೋಗ್ಯ ಬರುತ್ತದೆ ಹಾಗಾಗಿ ನಾವು ತುಂಬಾ ನೀರನ್ನು ಸ್ವಚ್ಛವಾಗಿಟ್ಟುಕೊಳ್ಳುತ್ತೇವೆ ಅದರಲ್ಲಿ ಜಾಸ್ತಿ ದಿನ ನೀರು ಒಂದ್ರಲ್ಲೆ ಇಡೋದಿಲ್ಲ ಏಕೆಂದರೆ ಒಂದ್ರಲ್ಲೆ ಜಾಸ್ತಿ ದಿನ ಇಟ್ಟುಕೊಂಡ್ರೆ ಬಾಲ ಹುಳ ಆಗತ್ತೆ ಬಾಲ ಹುಳ ಆಗ್ತವೆ ಅದಕ್ಕೆ ಒಂದು ವಾರಕ್ಕೊಮ್ಮೆ ಎರಡು ಮೂರು ದಿನಕ್ಕೊಮ್ಮೆ ಎಲ್ಲ ತೊಳೆದು ನೀಟಾಗಿ ನೀಟಾಗಿ ಇಟ್ಟುಕೊಳ್ಳುತ್ತೇವೆ ನೀರು ನೀರು ಮತ್ತೆ ಮನೆ ಕಟ್ಟಲಿಕ್ಕೆ ನೀರು ಬೇಕು ಮತ್ತೆ ಎಲ್ಲದಕ್ಕು ನೀರು ಬೇಕು ನೀರಿಲ್ಲದೆ ಏನಿಲ್ಲ ನೀರು ತುಂಬಾ ಮುಖ್ಯ ಒಂದು ಸಸಿ ಗಿಡ ಬೆಳೆಸಬೇಕಾದ್ರೆ ಕೂಡ ನೀರು ಬೇಕು ನೀರು ಮನುಷ್ಯನಿಗೆ ಅಷ್ಟೇ ಅಲ್ಲ ಮತ್ತು ದನ ಕರುಗಳಿಗಷ್ಟು ದನ ಕರುಗಳನ್ನು ಕೂಡ ಸ್ವಚ್ಛವಾಗಿಟ್ಟುಕೊಳ್ಳಲು ಮೈ ತೊಳಿಯೋದಕ್ಕೆ ನೀರನ್ನು ಉಪಯೋಗ ಮಾಡುತ್ತೇವೆ ಆ ನೀರನ್ನು ಉಪಯೋಗ ಮಾಡುತ್ತೇವೆ ಮತ್ತು ಬಾವಿ ಬಾವಿಯಿಂದ ನೀರು ತೆಗ ಆವಾಗ ಆವಾಗೆಲ್ಲ ಬಾವಿಯಲ್ಲಿ ನೀರು ತರ್ತಿದ್ವಿ ಇವಾಗ ಬಾವಿಯಿಂದ ಹಳ್ಳಗಳಿಂದ ನೀರು ತರ್ತಾ ಇದ್ವಿ ಇವಾಗ ಪಂಚಾಯ್ತಿ ಅವರೆ ದಿನಕ್ಕೆ ಎರಡು ಟೈಮ್ ನೀರನ್ನು ಬಿಡ್ತಾರೆ ಇವಾಗೆಲ್ಲ ಬಾವಿ ಇದ್ದಿದಾವೆ ಆದರೆ ಅಷ್ಟೊಂದು ಇದು ಇಲ್ಲ ಯಾಕಂದ ಅದು ಅದರಲ್ಲೆ ಬಾವಿಯಲ್ಲಿ ನೀರು ಜಾಸ್ತಿ ಇರೋದಿಲ್ಲ ಯಾಕೆಂದರೆ ಈಗ ಆವಾಗ ಆವಾಗೆಲ್ಲ ಬಾವಿಯಲ್ಲೆ ಬರ್ತಾ ಇತ್ತು ಇವಾಗೆಲ್ಲ ಬಾವಿಯಲ್ಲಿ ನೀರಿಲ್ಲ ಹಳ್ಳ ಹಳ್ಳ ಇದ್ದರೆ ಹಳ್ಳ ಇದೆ ಆದರೆ ಹಳ್ಳದಲ್ಲಿ ನೀರು ಕ್ವೀನಾಗಿ ಇಲ್ಲ ಸ್ವಚ್ಛ ಹೊಲಸು ಜಾಸ್ತಿ ಇರುತ್ತದೆ ಹಾಗಾಗಿ ಪಂಚಾಯ್ತವರೆ ನೀರು ಬಿಡ್ತಾರೆ ಪಂಚಾಯ್ತಿ ಅವ್ರು ನೀರು ಬಿಡೋದ್ರಿಂದ ಎಲ್ಲ ಉಪಯೋಗ ಮಾಡ್ಕೊಳ್ತೇವೆ ಪಂಚಾಯ್ತಿ ಅವ್ರು ಬಿಟ್ಟ ದಿನಕ್ಕೆ ಎರಡು ಬಾರಿ ನೀರು ಬಿಡುತ್ತಾರೆ ಒಂದೊಂದು ಕೆಲವೊಂದು ಬಾರಿ ಒಂದೇ ಟೈಮು ಇಲ್ಲ ಅದು ಬಿಡೋದಿಲ್ಲ ಯಾಕೆಂದ್ರೆ ಕರೆಂಟ್ ಇರೋದಿಲ್ಲ ಕರೆಂಟು ಕರೆಕ್ಟಾಗಿ ಇರೋದಿಲ್ಲ ಮತ್ತೆ ಮೋಟ್ರ್ ಏನೋ ಸುಟ್ಟಿರುತ್ತೆ ಅದಕ್ಕೆ ಅವರು ಒಂದೊಂದು ಟೈಮ್ ಬಿಡೋದಿಲ್ಲ ಅವ ಆದ ಆವಾಗ ಬಿಟ್ಟಿರುವ ನೀರನ್ನೇ ನಾವು ಜಾಸ್ತಿ ಇಟ್ಟುಕೊಂಡಿರ್ತೀವಿ ಯಾಕೆಂದ್ರೆ ಒಂದು ದಿನ ಎರಡು ದಿನ ಆದರೆ ಓಕೆ ಒಂದು ದಿನ ಎರಡು ದಿನ ನೀರು ಬಿಡದೆ ಇದ್ದರೆ ನಮಗೆ ಪ್ರಾಬ್ಲಮು ಅದಕ್ಕೆ ನಾವು ತುಂಬ ನೀರನ್ನು ಇಟ್ಟುಕೊಳ್ಳುತ್ತೇವೆ ಬ್ಯಾರೆಲ್ ಬ್ಯಾ ದೊಡ್ಡ ದೊಡ್ಡ ಬ್ಯಾರ್ಲು ಕೊಡ ಗುಂಡಿ ಈ ಥರ ಟಾಕಿ ಹಂಡೇ ಮನೇಲಿ ಏನೆ ಇದ್ದರು ಸಾಮಾನು ಕೂಡ ಸ್ವಚ್ಛವಾಗಿ ತೊಳೆದ್ಕೊಂಡು ಕ್ಲೀನಾಗಿ ಸ್ವಚ್ಛವಾಗಿ ತೊಳಕೊಂಡು ಕ್ವೀನಾಗಿ ಇಟ್ಟುಕೊಂಡು ಅದರಲ್ಲಿ ನೀರು ತುಂಬಿಟ್ಟುಕೊಳ್ಳುತ್ತೇವೆ ಅದೇ ನೀರನ್ನು ಎಲ್ಲದಕ್ಕು ಉಪಯೋಗ ಮಾಡುತ್ತೇವೆ ಅವರು ನೀರು ಬಿಟ್ಟು ಅವರು ನೀರು ಬಿಟ್ಟಮೇಲೆ ಎಲ್ಲ ಮೋಟ್ರ್ ಗೀಟ್ರ್ ಎಲ್ಲ ನೀರು ಬಿಟ್ಟಮೇಲೆ ಇವನ್ನೆಲ್ಲ ಮ ಇದು ಇದು ಇರೋ ನೀರನ್ನೆ ಸ್ವಚ್ಛ ಇನ್ನೊಮ್ಮೆ ತೊಳೆದ್ಕೊಂಡು ಅದ್ರಲ್ಲೆ ನೀರು ಇಟ್ಟುಕೊಳ್ಳುತ್ತೇವೆ ಅದ್ರಲ್ಲೆ ವಾಪಸ್ ನೀರು ಹಿಡ್ಕೊತಿವಿ ಅದಕ್ಕೆ ಯಾವುದೆ ರೀತಿ ಹೊಲ್ಸು ಯಾವುದೆ ರೀತಿ ಏನು ಆಗಬಾರ್ದು ಅಂತಂದು ತುಳಸಿ ಹಾಕಿ ಇದು ಪೌಡ್ರ್ ಹಾಕ್ತೀವಿ ನಮ್ದೆ ಹಾಕ್ತೀವಿ ಟ್ಯಾಂಕರ್ಗಳಲ್ಲೆಲ್ಲ ಜಾಸ್ತಿ ಜಲ್ದಿ ಹೊಲಸು ಏನರು ಆಯಿತಪ್ಪ ಅಂದರೆ ಪೌಡ್ರ್ ಸಿಗುತ್ತಲ ಆ ಪೌಡ್ರನ್ನು ಆ ಟ್ಯಾಂಕಲ್ಲಿ ಹಾಕಿಬಿಟ್ರೆ ಎಲ್ಲ ಹೊಲಸು ಹೋಗ್ಬಿಡುತ್ತೆ ಆ ಆ ಥರ ಪೌಡ್ರ್ ಹಾಕ್ತೀವಿ ಯಾವ್ದೇ ಕೀಟನಾಶಕ ಅಥ್ವಾ ಬಾಲ ಹುಳ ಏನು ಹೊಲಸು ಬಿಳ್ಲಾರ್ದಂತಾಗಿ ನಾವು ನೀರನ್ನು ನೀರನ್ನು ನೋಡಿಕೊಳ್ಳುತ ಶುದ್ಧವಾಗಿ ಇಟ್ಟುಕೊಳ್ಳುತ್ತೇವೆ ಮನೆ ಮನೆಯಲ್ಲಿ ನಾವು ನೀರನ್ನು ತುಂಬ ಜೋಪ ಸ್ವಚ್ಛ ಇಟ್ಕೊಳ್ತೇವೆ ಯಾಕೆಂದ್ರೆ ಏನೇ ಒಮ್ಮೆ ಇಟ್ತುಬಿಟ್ಟಲ್ಲೆ ಅದನ್ನು ಅದೇ ರೀತಿ ನಾವು ಕಂಟಿನ್ಯೂ ದಿನ ಪೂರ್ತಿ ಅದೇ ರೀತಿ ಪಾಲಿಸಬೇಕು ಯಾಕೆಂದ್ರೆ ಒಂದೇ ದಿನ ಇಟ್ಟು ಒಂದೇ ದಿನ ಪಾಲಿಸಿದ್ರೆ ಅದು ಆಗೋದಿಲ್ಲ ದಿನ ಪೂರ್ತಿ ಇರಬೇಕು ದಿನ ಪೂರ್ತಿ ಅದೇ ರೀತಿ ಪಾಲಿಸಬೇಕು ಅದಕ್ಕೆ ನೀಟಾಗಿ ಅರ್ವಿ ಕಟ್ಟೋದು ಏನಾದ್ರು ಮೇಲೆ ಮುಚ್ಚೋದು ಅದು ಅದ್ರ ಮೇಲೆ ಮುಚ್ಚೋದು ಕರೆಕ್ಟಾಗಿ ತೊಳಿಬೇಕು ಹೀಗೆ ಮ ಹೀಗೆ ಮಾಡಿದರೆ ಹೀಗೆ ಮಾ ಹೀಗೆ ಮಾಡಬೇಕು ಹೀಗೆ ಮಾಡಿದರೆ ಯಾವುದೆ ರೀತಿ ನೀರು ಹೊಲುಸಾಗುದಿಲ್ಲ ಮತ್ತೆ ಏನು ಕಡ್ಡಿ ಕೆಸ್ರು ಬೀಳೋದಿಲ್ಲ ಕಡ್ಡಿ ಕೆಸ್ರು ಬೀಳೊದಿಲ್ಲ ಸ್ವಚ್ಛವಾಗಿರುತ್ತದೆ ನೀರು

ನೀರು ನೀರು ಶುದ್ದೀಕರಣ ಶುದ್ದೀಕರ ಸ್ವಚ್ಛವಾಗಿ ನೀರನ್ನು ಇನ್ನು ನಾವು ಸ್ವಚ್ಛವಾಗಿಟ್ಟುಕೊಳ್ಳಬೇಕೆಂದ್ರೆ ದಿನ ಪು ದಿನಾಲು ಪು ದಿನ ನಮಗೆ ನೀರು ಬರ್ತಾವಪ್ಪ ಅಂದ್ರೆ ದಿನಾಲು ಕೂಡ ನಾವು ದಿ ಬಳಸುವ ನೀರು ಸ್ವಲ್ಪ ಇದ್ದಂದ್ರೆ ಅವನ್ನ ಚೆಲ್ಲಿ ಮತ್ತೆ ಬೇರೆ ನೀರು ಇಟ್ಕೊಬೇಕು ಸ್ವಚ್ಛವಿಟ್ಕೊಳ್ಳಬೇಕು ದಿನ ಬಾಣ ಪಾತ್ರೆಗಳನ್ನು ತಿಕ್ಕಬೇಕು ಪಾತ್ರೆಗಳನ್ನು ತಿಕ್ಕಿದ ನಂತರ ನೀರು ಸ್ವಚ್ಛವಾಗಿ ತೊಳೆದು ನೀರಿಟ್ಟುಕೊಬೇಕು ನಮ್ಮ ದೆ ನಮಗೆ ಯಾವುದೆ ರೀತಿಯ ಅನಾರೋಗ್ಯ ಕೂಡ ಬರೋದಿಲ್ಲ ಪಾತ್ರೆ ನೀರಿಂದ ಮತ್ತೆ ಈ ಗಾಳಿ ಗಾಳಿ ಗಾಳಿ ಅಲ್ಲಿ ಬರುತ್ತೆ ಅಂದರೆ ಅದನ್ನು ಕಿಟಕಿ ಅಲ್ಲಿ ಏನು ಇದ್ದರು ಅದನ್ನ ಮುಚ್ಚಬೇಕು ಯಾಕಂದ್ರೆ ಆ ಕಿಟಕಿಯಲ್ಲಿ ಧೂಳು ಬರುತ್ತೆ ಮತ್ತೆ ಏನೋ ಗಾ ಜೋರಾಗಿ ಗಾಳಿ ಬಿಟ್ಟಾಗ ಕಡ್ಡಿ ಕೆಸ್ರು ಏನಾದ್ರು ಬಂದು ನೀರಲ್ಲಿ ಬೀಳುತ್ತಲ್ಲವಾ ಆ ರೀತಿ ಯಾವುದೇ ರೀತಿ ಆಗ್ಬಾರ್ದು ಅಂದರೆ ನಾವು ಕರೆಕ್ಟಾಗಿ ನೀರನ್ನು ಇಟ್ಟುಕೊಳ್ಳಬೇಕು ನೀರನ್ನು ಕರೆಕ್ಟಾಗಿ ನೀರನ್ನು ಕರೆಕ್ಟಾಗಿ ಇಟ್ಟುಕೊಂಡರೆ ನಮಗೆ ಯಾವ್ದೇ ರೀತಿಯ ಆಪಾಯ ಆಗೋದಿಲ್ಲ ಮತ್ತೆ ನಾವು ನೀರು ನೀರಿಂದ ಜಳಕ ಜಳಕವನ್ನು ಜಳಕ ಮಾಡುತ್ತೇವೆ ಜ ಶೌಚಾಲಯನ್ನು ತಿಕ್ಕುತ್ತೆವೆ ಪಾಯಿಖಾನೆ ಶೌಚಾಲಯ ತಿಕ್ಕುತ್ತೇವೆ ಏಕನ ನೀರು ಇದ್ದರೆ ಅಲ್ಲ ಎಲ್ಲವು ನೀರಿಂದನೆ ಎಲ್ಲ ಸ್ವಚ್ಛವಾಗುವುದು ಬಾಣಲೆ ತೊಳಿತೇವೆ ಮತ್ತೆ ಮನೆಯಲ್ಲಿ ಮನೆಯಲ್ಲಿ ಏನಾದರು ಫಂಕ್ಷನ್ ಇದ್ದಾಗ ಪಂಡ್ ತೊಳೆಯೋಕೆ ನೀರು ಉಪಯೋಗ ಮಾಡ್ತೀವಿ ಮತ್ತೆ ಮುಂದೆ ಮನೆ ಮುಂದೆ ಅಂಗಳ ಕಸ ಅನ್ನಬೇಕಾದ್ರೆ ನೀರು ಹೊಡಿತೀವಿ ಅದು ಗಿಡ ಹಚ್ಚಬೇಕಾದ್ರು ಕೂಡ ಅದಕ್ಕೆ ನೀರು ಹಾಕ್ತೀವಿ ದಿನಾ ಅಲ್ಲಿ ನೀರು ಹಾಕಿದರೆ ಅದು ದೊಡ್ಡ ಗ್ ದೊಡ್ಡದೊಂದು ಗಿಡ ಆಗಿರ್ತದೆ ಗಿಡ ಆಗುತ್ತದೆ ಇದೇ ರೀತಿ ನಾವು ನೀರನ್ನು ಉಪಯೋಗ ಮಾಡುತ್ತೇವೆ ಇನ್ನು ನೀರು

ನೀರು ತುಂ ನೀರನ್ನು ನಾವು ತುಂಬ ನೀರನ್ನು ತುಂಬ ನಾವು ಎಷ್ಟು ಉಪಯೋಗ ಮಾಡುತ್ತೇವೆ ಅಷ್ಟು ಕೂಡ ಅದನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಎಷ್ಟು ಸ್ವಚ್ಛವಾಗಿಟ್ಟುಕೊಳ್ಳುತ್ತೇವೆ ನಮ್ಮ ನಮ್ಮ ಆರೋಗ್ಯ ನಮ್ಮ ನಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ ನಮ್ಮ ಆರೋಗ್ಯ ಅದು ಮತ್ತೆ ಸ್ವಲ್ಪ ಏನಾದ್ರು ಅನಾರೋಗ್ಯ ಕೆಡುತ್ತೆ ಅಂದರೆ ಅದೆ ನೀರನ್ನು ನಾವು ಕಾಸಿಕೊಂಡು ಕುಡಿಬೇಕು ಅಂದಾಗ ಮಾತ್ರ ನಮ್ಮ ನೆಗಡಿ ಕೆಮ್ಮು ಯಾವುದೆ ರೀತಿ ಜ್ವರ ಏನೇ ಇದ್ದರು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ದಿನಾಲು ಬಿಸಿ ನೀರು ಬಿಸಿ ನೀರನ್ನು ಕಾಸಿಕೊಂಡು ಕಾಸಿಕೊಂಡು ಕುಡಿಬೇಕು ಕಾಸಿಕೊಂಡು ಕುಡದ್ರೆ ಕುಡ್ಯೋದ್ರಿಂದ ನೆಗಡಿ ಆಗಿರ್ತಿತಲ್ಲ ನೆಗಡಿ ಕೆಮ್ಮು ನೆಗಡಿ ಕೆಮ್ಮು ಏನೇ ಆದರು ಸ್ವಲ್ಪ ಕಡಿಮೆ ಆಗುತ್ತದೆ ಕಫ ಆದರೆ ಕರಗುತ್ತದೆ ಬಿಸಿನೀರಿಗೆ ಜ್ವರ ಇದ್ದರು ಕೂಡ ಸ್ವಲ್ಪ ಕಡಿಮೆ ಆಗುತ್ತದೆ ಯಾಕೆಂದ್ರೆ ಬಿಸಿ ತಣ್ಣ ಬಿಸಿನೀರಿಂದ ತಣ್ಣೀರು ಕುಡಿದರೆ ಜಾಸ್ತಿ ತಂಪು ಜಾಸ್ತಿ ಆಗಿ ಥಂಡಿ ಜ್ವರ ಬರುತ್ತದೆ ಹಾಗೆ ಜ್ವರದಲ್ಲಿ ಸ್ವಲ್ಪ ಬಿಸ್ನೀರು ಕಾಸಿಕೊಂಡು ಕುಡಿದ್ರೆ ಯಾವುದೇ ರೀತಿ ಏನು ಆಗೋದಿಲ್ಲ ಮತ್ತೆ ನೀರು ನೀರು ತುಂಬಾ ಉಪಯೋಗ ಇದೆ ಅದನ್ನು ನಾವೆಷ್ಟು ಸ್ವಚ್ಛವಾಗಿಟ್ಟುಕೊಳ್ಳುತ್ತೆ ನಮಗೆ ಅಷ್ಟು ಒಳ್ಳೆಯದು ಅಷ್ಟೇ ಅನಾರೋ ಅಷ್ಟೇ ಆರೋಗ್ಯದಿಂದ ಇರಿ ಆರೋಗ್ಯದಿಂದ ಇರುತ್ತೇವೆ ಆರೋಗ್ಯದಿಂದ ಇರುತ್ತೇವೆ ಮತ್ತು ಆ ನೀರಿನಿಂದ ಪಕ್ಷಿಗಳು ಉಳಿಯುತ್ತವೆ ಪ್ರಾಣಿಗಳು ಎಲ್ಲರು ಉಳಿಯುತ್ತಾರೆ ನೀರಿಂದ ಅಕ್ಕ ಅಕ್ಕ ಅಕ್ಕ ಅಯ್ಯೋ